ಯಾರು ಮಾತಾಡೋದು ಡಾಕ್ಟರ್ ಜೈ ಶಂಕರ್ ಹಿಯರ್ ಹೇಳಿ ಶಶಾಂಕ್ ಹೊಟ್ಟೆ ನೋವು ಇದೆಯಾ ಏನು ನಿಮಗೆ ಮಧ್ಯ ಅಬ್ಡಮಿನಲ್ ಪೇಯ್ನ್ ಇದೆಯೋ ಅಥ್ವಾ ಮೇಲು ಭಾಗ ಪೇಯ್ನ್ ಇದೆಯೋ ಮತ್ತು ಕೆಳ ಭಾಗ ಪೇಯ್ನ್ ಇದೆಯೋ ಅಲ್ಲ ನಿಮಗೆ ಹೊಟ್ಟೆ ಮಧ್ಯ ಭಾಗ ನೋವು ಬರ್ತಿದೆಯೋ ಅಥ್ವಾ ಸ್ವಲ್ಪ ಮೇಲ್ಬಾಗ್ದಲ್ಲೂ ನೋವು ಇದೆಯೋ ಅಥ್ವಾ ಕೆಳಭಾಗದಲ್ಲೂ ಪೇಯ್ನ್ ಇದೆಯೊ ಹೊಟ್ಟೆ ಮೇಲ್ಬಾಗದಲ್ಲಿ ಪೇಯ್ನ್ ಬರ್ತಾ ಇದೆ ಶಶಾಂಕ್ ವಯಸ್ಸು ಎಷ್ಟು ನಿಮಗೆ

ಇಪ್ಪತ್ತೆರಡು ಯಾವಾಗಿನಿಂದ ಪೇಯ್ನ್ ಸ್ಟಾರ್ಟಾಗಿದ್ದು ಹೌದಾ ಮೊನ್ನೆ ಏನು ಊಟ ತಿಂದಿದ್ದಿರಿ ಸಾಂಬಾರು ಮತ್ತು ಅನ್ನ ತಿಂದಿದ್ದಿರಾ ಹ್ಞೂ ಕಾಫಿ ಟೀ ಏನಾದ್ರು ಜಾಸ್ತಿ ಕುಡಿತೀರಾ ಹೌದಾ ಡ್ರಿಂಕ್ಸ್ ಏನಾದ್ರು ಮಾಡ್ತೀರಾ ಸರಿ ಆ ಪೇಯ್ನ್ ನಿಮಗೆ ರೆಗ್ಯುಲರ್ ಬರ್ತಾ ಇದೆಯಾ ಅಥವಾ ಬಿಟ್ಟು ಬಿಟ್ಟು ಬರ್ತಾ ಇದೆಯಾ ಕಂಟಿನ್ಯೂಸ್ಲೀ ಪೇಯ್ನ್ ಬರ್ತಾ ಇದೆ ಬಿಸಿನೀರು ಥರದ್ ಎಲ್ಲ ತಗೊಂಡಿದ್ದೀರಾ ಹ್ಞೂ ಬಿಸಿನೀರು ತಗೊಬೇಕು ಏನು ಟ್ಯಾಬ್ಲೆಟ್ ನೇಮು

ಈಗಾ ನೀವು ಹೇಳ್ತಾ ಇರೋ ಸಿಮ್ಟಮ್ಸ್ ಪ್ರಕಾರ ಮೇಲುಭಾಗದ ಹೊಟ್ಟೆ ನೋವು ಇರೋದರಿಂದ ನಿಮಗೆ ಅಸ್ಟ್ರೋ ಗ್ಯಾಸ್ ಗ್ಯಾಸ್ ಅಂತ್ಹೇಳಿ ಗ್ಯಾಸ್ ಟ್ರಬಲ್ಲಿನಿಂದ ಆಗಿರ್ತಕ್ಕಂಥದು ಅಂದರೆ ಲಿವರ್ ಮೇಲೆ ಏರಿನ ಒತ್ತಡ ಬಿದ್ದರೆ ಆ ರೀತಿ ಮೇಲುಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಕಚ್ಚಿದ್ಹಾಗೆ ಪೇಯ್ನ್ ಬರುತ್ತೆ ಹಾಗಾಗಿ ನೀವು ಮೊದಲೇ ಹೇಳ್ತಾ ಇದ್ದೀರಲ್ಲ ಸ್ವಲ್ಪ ಕಾಫಿ ಟೀ ಕುಡಿದಿರ್ತೀನಿ ಅಂತ ಅದು ಇದ್ದರೂ ಇರ್ಬೋದು ಅಥವಾ ನೀರಿನ ವ್ಯತ್ಯಾಸದಿಂದಲೂ ಆಯಿತು ಆ ಥರ ಆಗಿರ್ಬೋದು ಹಾಗಾಗಿ ಒಂದು ಟ್ಯಾಬ್ಲೆಟ್ ಇದೆ ಪೆರಿನಾರ್ಮ್ ಅಂತ್ಹೇಳಿ ಅದನ್ನು ನೀವು ಮೆಡಿಕಲ್ ಸ್ಟೋರಲ್ಲಿ ತಗೋಳ್ಳಿ ಬೆಳಗ್ಗೆ ಊಟದ ನಂತರ ಒಂದೊಂದು ತಗೋಳ್ಳಿ ನಂತರ ಅತಿ ಹೆಚ್ಚು ನೀರು ಕುಡೀರಿ ಮತ್ತು ರಾತ್ರಿ ಊಟ ಆದಮೇಲೆ ಮಲಗುವಾಗ ಒಂದು ಟ್ಯಾಬ್ಲೆಟನ್ನು ತಗೊಂಡು ನೀರು ಕುಡೀರಿ ಆ ಥರದ್ ಏನಾದರೂ ಮಾತ್ರೆಯಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ಒಂದು ಸರಿ ಬನ್ನಿ ಚೆಕ್ ಮಾಡಿ ಹೇಳೋಣ ಹ್ಞೂ ಓಕೆ ಓಕೆ